ಚಿತ್ರದುರ್ಗ ಜಿಲ್ಲೆಯ ಉದ್ಯೋಗವಕಾಶ ಮತ್ತು ಜೀವನು ಬಯ ಮುಖ್ಯ ಮೂಲಗಳು ಯಾವ್ಯಾವು ಅಂದರೆ ಕೃಷಿ ಕೈಗಾರಿಕೆ ಸೇವಾ ವಲಯ ಉದ್ಯೋಗ ಸರ್ಕಾರಿ ನೌಕರಿ ನೀಡಿದವರು ಅಥವಾ ಖಾಸಗಿ ಉದ್ಯೋಗಿಗಳಿಗೆ ಏಕೆಂದರೆ ಚಿತ್ರದುರ್ಗದಲ್ಲಿ ಕೈಗಾರಿಕೆಯು ಭಾಳ ಚೆನ್ನಾಗಿ ಇದೆ ಮತ್ತು ಕೃಷಿಯು ಹೆಚ್ಚಾಗಿ ಚಿತ್ರದುರ್ಗದಲ್ಲಿ ಕಂಡುಬರುತ್ತದೆ ಏಕೆಂದರೆ ಚಿತ್ರದುರ್ಗದಲ್ಲಿ ರೈತರು ತುಂಬ ಇರುವುದಿಂದ ತುಂಬ ಇದ್ದಾರೆ ಮತ್ತು ಚಿತ್ರದುರ್ಗದಲ್ಲಿ ಕೃಷಿ ಕೃಷಿ ಹೆಸರು ಬಂದರೆ ಚಿತ್ರದುರ್ಗವೇ ಅದರಲ್ಲಿ ಒಂದನೇ ಸ್ಥಾನ ಇರುತ್ತದೆ ಕೈಗಾರಿಕೆಯು ಅದರಲ್ಲಿ ಒಂದು ಉದ್ಯೋಗವೂ ಒಂದು ಸರ್ಕಾರಿ ನೌಕರಿಗಳು ಭಾಳಷ್ಟು ಇದ್ದಾವೆ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಉದ್ಯೋಗಗಳು ಸಹ ಇದ್ದಾವೆ ಅದರಲ್ಲಿ ಹೆಚ್ಚಾಗಿ ಕೃಷಿಯನ್ನು ಬೆಳೆಯುತ್ತಾರೆ ಏಕೆಂದರೆ ಅಂತಹ ಭೂಮಿ ಚಿತ್ರದುರ್ಗ ದಲ್ಲಿ ಕಂಡು ಬರುತ್ತದೆ ಕೃಷಿ ಅಂದರೆ ಭಾಳ ಇಷ್ಟ ರೈತರಿಗೆ ರೈತರು ಕೃಷಿಯಲ್ಲಿ ಭಾಳ ಎಚ್ಚರಿಕೆಯಿಂದ ಮಾಡುತ್ತಾರೆ ಮತ್ತು ಕೈಗಾರಿಕೆಯು ಭಾಳಷ್ಟು ನಡೆಯುತ್ತದೆ ಬಡ ಜನರಿಗೆ ಭಾಳಷ್ಟು ಉದ್ಯೋಗಗಳು ದೊರೆಯುತ್ತವೆ ಸರ್ಕಾರಿ ನೌಕರರು ದೊರೆಯುತ್ತರೆ ಏಕೆಂದರೆ ಓದುವ ಮಟ್ಟವು ಜಾಸ್ತಿ ಇದೆ ಎಲ್ಲರೂ ಶಿಕ್ಷೆ ಶಿಕ್ಷ ಶೇ ಶೈಕ್ಷಣಿಕವಾಗಿ ಎಲ್ಲರೂ ಶಿಕ್ಷಣವನ್ನು ಪಡೆದಿದ್ದಾರೆ ಆದ್ದರಿಂದ ಅವರಿಗೆ ಉದ್ಯೋಗಗಳು ಸಿಗುತ್ತವೆ ಖಾಸಗಿ ಉದ್ಯೋಗಗಳು ಸಿಗುತ್ತವೆ ಮತ್ತು ನೌಕರಿ ಉದ್ಯೋಗಗಳು ಸಿಗುತ್ತವೆ ಮತ್ತು ಅವರಿಗೆ ಎಲ್ಲ ಥರದ ಸೌಲಭ್ಯಗಳು ದೊರೆಯುತ್ತದೆ ಎಲ್ಲದರಲ್ಲೂ ಒಂದನೇ ಸ್ಥಾನ ಇರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಕೃಷಿಯಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿದೆ